ಹಲೋ ಸರ್ ಸ್ಟೇಶನ್ ಅಲ್ರೀ ಸರ್ ನನ್ನ ಹೋದ ಭಾನುವಾರ ಸರ್ ನಿಮ್ಮ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಮನೋಜ್ ಪಾಟೀಲ್ ಅಂತ್ಹೇಳಿ ನಾನು ಸರ್ ಅದು ನಂದೊಂದು ಸ್ಮಾರ್ಟ್ಫೋನ್ ಕಳ್ದೈತಿ ರೀ ಬಸ್ನ್ಯಾಗ ಹಾಂ ಸರ್ ಅದ್ರ ಬಗ್ಗೆ ನೀವು ಏನು ನೀವು ತನಿಖೆ ಮಾಡಿದ್ರಿ ಸರ್ ಹಾಂ ಮಾಡ್ತಾ ಇದ್ರಿ ಸರ್ ಸರ್ ನಿಮ್ಮ ಮಾತು ಮೇಲೆ ನಾನು ವಿಶ್ವಾಸ ಇಡ್ಬೋದಾ ಸರ್ ನೀವು ಮಾಡ್ತಿದ್ದೀರಾ ಕೆಲಸ ಹೌದು ಸರ್ ಸರಿ ಸರ್ ನಿಮ್ಮದು ಅದರಿಂದ ನನಗೂ ಕೂಡ ಈಗ ಬಸ್ಸಿಗೆ ಮೊಬೈಲ್ ಕೂಡ ಇಲ್ಲ ಮತ್ತು ಮೊಬೈಲ್ ತಗೊಳ್ಲಿಕ್ಕೆ ಸರ್ ನನ್ನ ಕಡೆ ಈಗ ದುಡ್ಡು ಕೂಡ ಇಲ್ಲ ಸರ್ ಪರಿಸ್ಥಿತಿ ಭಾಳ್ ಕೆಟ್ಟಿದೆ ಮತ್ತು ಅದರಲ್ಲಿ ನನ್ನ ವೈಯಕ್ತಿಕ ಡಾಕ್ಯುಮೆಂಟ್ ಕೂಡ ಇದೆ ಸರ್ ಹಿಂಗೆಲ್ಲ ಆಗಿದ್ದಿದ್ದ ಪರ್ಸ್ನಲ್ ಫೋಟೋ ಗೊಂತು ಮತ್ತು ಆ ಹ್ಯಾಂಡ್ಸೆಟ್ಟಲ್ಲಿ ಕೂಡ ನನ್ನದು ಫೋಟೋದು ಯಾವುದೆಲ್ಲ ಇದ್ವು ಸರ್ ಅದ್ರ ದುರುಪಯೋಗ ಯಾರು ಪಡಸ್ಬಾರದು ಅಂತ್ಹೇಳಿ ಹಾಂ ಸರ್ ಅದಕ್ಕೆ ಸರ್ ಒಂದು ಸ್ವಲ್ಪ ಹಾಂ ಸರ್ ನೋಡಿ ಸರ್ ನಿಮ್ಗ ಏನಾದರು ಫ್ರೀ ಇದ್ದರೆ ಹೇಳಿ ಒಂದು ಸ್ವಲ್ಪ ನಂಗೆ ಸರ್ಚ್ ಮಾಡಿ ಕೊಡಿ ಸರ್ ಮತ್ತು ಮತ್ತು ದಾಖ್ಲೆಗಳು ಮತ್ತೆ ಏನಾದರು ಬೇಕಿದ್ದರೆ ಡಾಕ್ಯುಮೆಂಟ್ ನಾನು ಕೊಡದಕ್ಕೆ ನಾನು ತಂದು ಕೊಡ್ತೀನಿ ಸರ್ ಹಾಂ ಓಕೆ ಓಕೆ ಸರ್ ಓಕೆ ತಿಳಿಸಿ ಸರ್ ಓಕೆ ಓಕೆ